ಹಾಂ ಅಲೋ ಎ ಅರಾಮಿದ್ದೀನಿ ನೀ ಏನು ಮಾಡಾಕತ್ತೀ ರಿ ನನಗೆ ಹಾಂ ನನಗೆ ನನಗೆ ಬೆಸ್ಟ್ ಟೀಚರಂತ ಅವಾರ್ಡ್ ಬಂದಿದೆ

ಅಯ್ಯೋ ಏನು ಕೆಲಸ ನೋಡಿ ಕರೆಕ್ಟಾಗಿ ಸ್ಕೂಲಿಗೆ ಹೋಗೋದು ಇನ್ ಟೈಮ್ನಾಗ ಹಾಂ ಟೀಚರ್ಸ್ ಹಾಂ ಕೆಲೆಕ್ಟ್ ಕರೆಕ್ಟಾಗಿ ಕ್ಯಾ ಟೈಮಿಗೆ ಹೋಗೋದು ಆಮೇಲೆ ಕ್ಲಾಸ್ ರೂಮ್ನಾಗ ಮಕ್ಳಿಗೆಲ್ಲ ಕರೆಕ್ಟಾಗಿ ಹೋಮ್ವರ್ಕ್ ಆಗಲಿ ಟೆಸ್ಟ್ ಆಗಲಿ ಎಲ್ಲ ಮಾಡಿಸೋದು ನೀಟ್ ಶಿಸ್ತು ಎಲ್ಲ ಮಾಡೋದು ಆಮೇಲೆ ನೋಟ್ಸ್ ಅಪ್ ಟೀಚಿಂಗ್ ಮತ್ತು ಎಲ್ಲ ಟೀಚಿಂಗ್ ಹೇಳ್ಕೊ ಎಲ್ಲ ಕ್ಲಾಸ್ ರೂಮೆಲ್ಲ ಎಲ್ಲ ಪೂರ್ತಿ ಎಲ್ಲ ಎಲ್ಲ ಏನೇನು ಅದ ಮಾಡೋದು ಎಲ್ಲ ಮಾಡೋದು ಅಬ್ಸರ್ವ್ ಮಾಡ್ಯಾರ ನಮ್ಮ ಹೆಡ್ ಮಾಸ್ಟ್ರು ಮತ್ತು ನಮ್ಮ ಸಿ ಆರ್ ಸಿ ನಮ್ದು ಬಿ ಆರ್ ಪಿ ಎಲ್ಲರೂ ಅಬ್ಸರ್ವ್ ಮಾಡ್ಯಾರ ಮಾಡಿ ನಾನು ಏನು ಮಕ್ಕಳಿಗೆ ಇದು ಮಾಡಬೇಕಿತ್ತು ಎಲ್ಲ ಮಾಡೀನಿ ಅವ್ರು ಬಂದೆಲ್ಲ ಡಯಟ್ಳಿಂದ ಬಂದಿದ್ದರು ಡಿ ಡಿ ಪೈ ಕಮಿಷ್ನರ್ ಬಂದಿದ್ದರು ಎಲ್ಲ ಕೇಳೋದ್ರಲ್ಲಿ ಮಕ್ಳು ಆನ್ಸರ್ ಮಾಡೋದು ಹಾಂ ಏನಪ್ಪ ಅವ್ರು ಎಲ್ಲ ಅಂದರು ಭಾಳ ಚೆಂದ ಇದು ಮಾಡಿ ನೋಡಿರಿ ನಿಮ್ಮದು ಎಲ್ಲ ಸಾಧನೆಗಳು ಭಾಳ ಚಲೋ ಅವ ಅಂಥೇಳಿ ಅವಾರ್ಡ್ ಕೊಟ್ಟಾರ ನೋಡಿರಿ

ಹಾಂ ನಾನು ಸೋಶಲ್ ಹೇಳ್ತೀನಿ ನಾನು ಸೋಶಲ್ ಹೇಳ್ತೀನಿ ಹ್ಞೂ ನಾ ಸೋಶಲ್ ಹೇಳ್ತೀನಿ ರೀ ಹಾಂ ಟೀಚರ್ ನೀವೇನು ಮಾಡಿ ರೀ ಟೀಚರ್ ಭಾಳ ಚಲೋ ಹೆಂಗೆ ಕಳಿಸ್ಲಾಕತ್ತೀರಿ ಹೆಂಗೆ ಹೆಂಗೆ ಅದು ನಿಮ್ಮದೆಲ್ಲ ಕ್ಲಾಸ್ ರೂಮು ಅವೆಲ್ಲ ಚಪ್ಪರ ಗಿಪ್ರಾ ಹೌದು ರೀ ಟೀಚರ ಹ್ಞೂ ಹ್ಞೂ ಹೌದು ಅಲ್ಲ ರೀ ನಂಬಳಿ ನಮ್ಮದೆಲ್ಲ ಭಾಳ ಅಪ್ರಿಶೇಟ್ ಮಾಡಿ ನಮ್ಗೇನು ಅದ ಅಂದ್ರೆ ಇಲ್ಲರಿ ಟೀಚರ್ ನೀವು ಭಾಳ ಚೆಂದಾಗಿ ಕಲ್ಸೀರಂತ ಹೇಳಿ ನಮಗೇನು ಅದು ಅಂತ ಅಂದ್ರೆ ಅವಾರ್ಡಿಗೆ ಅವರೆ ರೆಕಮೆಂಡ್ ಮಾಡ್ಯಾರ ನೋಡಿರಿ ರೆಕ ಹಾಂ ರೆಕಮಂಡ್ ಮಾಡಿ ಸ್ಟೇಟ್ ಲೆವಲ್ ಅವಾರ್ಡ್ ಕೊಡ್ಸ್ಯಾರ ನೋಡಿ ರೀ ಅವರು ನಾವಂದ್ವಿ ನಾವು ಏನು ಅಲ್ರಿ ಸರ್ರ ಅಂತಂದ್ರೆ ಇಲ್ಲರಿ ಟೀಚರ್ ನೀವು ಭಾಳ ಕರೆಕ್ಟ್ ಮಾಡೀರಿ ಅಂಥೇಳಿ ಹೇಳಿ ಇದು ಮಾಡ್ಯಾರ ನೋಡಿರಿ ಟೀಚರ್ ನೋಡಿರಿ ನೀವೂನು ಪ್ರಯತ್ನ ಮಾಡಿರಿ ನಾನು ಮತ್ತ ಬರ್ತಾರೆ ಸಿ ಆರ್ ಪಿ ಬಿ ಆರ್ ಪಿ ಎಲ್ಲರೂ ಬರ್ತಾರೆ ಹ್ಞೂ ಹೇ ಹಾಗೆಲ್ಲ ಸುಳ್ಳು ನೋಡಿರಿ ಹಾಗೆಲ್ಲ ಸುಳ್ಳು ನೋಡಿರಿ ನಾವು ಕರೆಕ್ಟ್ ಇನ್ ಟೈಮಿಗೆ ಹೋಗೋದು ನೋಟ್ಸಾಗಿ ಟೀಚಿಂಗ್ ಆಯಿತು ಟೀಚಿಂಗ್ ಹೇಳ್ಸಿ ಆಯಿತು ಮಕ್ಳಿಗೆ ಕಲ್ಸೋದು ಬರ್ಸೋದು ಮಾಡೋದೆಲ್ಲ ಹೋಮ್ ವರ್ಕ್ ಪ್ರತಿಯೊಂದು ಟೆಸ್ಟ್ ಎಲ್ಲ ನೋಡ್ಯಾರ ನೋಡಿರಿ ಎಲ್ಲ ಬುಕ್ ರೆಜಿಸ್ಟ್ರ್ ಎಲ್ಲ ನೋಡಿ ಅವರೆ ಇಷ್ಟ ಭಾಳ ಈ ತಾಲುಕ್ದಾಗ ಭಾಳ ಚಲೋ ಕಲ್ಸೀವಿ ರೀ ಟೀಚರ್ ಅಂಥೇಳಿ ಅವರೇ ರೆಕಮಂಡ್ ಮಾಡಿ ಇದು ಮಾಡ್ಯಾರ ನೋಡಿರಿ ಟೀಚರ್ ಅದಕ್ಕೆ ನೀವೂ ನೋಡಿರಿ ಟೀಚರ ಎಲ್ಲ ಬಂದು ಇದು ಮಾಡ್ತಾರೆ ಅವರು ನೀವು ಏನು ಇದು ಮಾಡ್ಕೊಳ್ಬೇಡ್ರಿ ಟೀಚರ್ ನಿಮ್ದು ಏನಿದೆ ಪ್ರಯತ್ನ ನೀವು ಮಾಡಿರಿ ಟೀಚರ್ ಹಾಂ ಮಾಡಿರಿ ಮಾಡಿರಿ ನೀವು ನಮಗೂ ನಿಮ್ಮ ಥರ ಅವಾರ್ಡ್ ಸಿಗಲ್ಲ ರೀ ಹ್ಞೂ

ಪಾರ್ಟಿ ನೀವು ಯಾವಾಗ ಅಂತೀರ ಆವಾಗ ಕೊಡಂಬ್ರಿ ಹಾಂ ನೀವು ಯಾವಾಗ ಅಂತೀರ ಅವಾಗ ನೋಡಿರಿ ಭಾಳ ಖುಷಿ ಆಗ್ಯದ್ರಿ ನನ್ಗೆ ಹಾಂ ನಾನು ಟೀಚರ್ ಹಾಂ ತರ್ತಾರೆ ಅಲ್ಲರಿ ಅದು ತರ್ತಾರೆ ನಿಮಗೆ ಫೋನ್ ಮಾಡ್ಬೇಕು ಅಂದಿದ್ದೆ ನಂಗೆ ಫೋನ್ ಮಾಡೋಕೆ ಆಗಿಲ್ಲ ಹಾಂ ಆಯ್ತು ರೀ ಸರಿ ಬರ್ರಿ ಟೀಚರ್ ಯಾವಾಗ ನೀವು ಬಂದಾಗ ಸರಿ ನಮ್ಸ್ಕಾರ ಟೀಚರ್